ಹಲೋ ಯಾರು ಹಲೋ ಹಲೋ ಹಾಂ ಯಾರಪ್ಪ ಹಾಂ ಹಾಂ ಹಾಂ ಹೌದಾ ಮಣಿಯವರೇ ನಿಮ್ಮ ಹೆಸ್ರು ಮಣಿ ಮಣಿಯವ್ರು ಮಣಿ ತಾನೇ ಹಾಂ ನೀವು ಒಂದು ವಾರದಲ್ಲಿ ಆದ ಮೇಲೆ ಒಂದು ವಾರ ಆದ ಮೇಲೆ ಹಾಂ ಹಾಂ ಸರಿ ಮಣಿಯವರೇ ನೀವು ಒಂದು ವಾರ ಆದ ಮೇಲೆ ಆಸ್ಪೆಟ್ಲಗೆ ಬನ್ನಿ ಆಯಿತಾ ಅಲ್ಲಿ ಏನು ಒಂದು ಎಕ್ಸ್ರೇ ಏನೊ ತೆಗೆದು ನೋಡುವ ಆಯಿತಾ ಹಾಂ ಎಕ್ಸ್ರೇ ತೆಗಿಬೇಕಾಗತ್ತೆ ಅದಕ್ಕೆ ಹೌದಾ ಹಾಂ ನಿಧಾನಕ್ಕೆ ಓಡಾಡಿ ತೊಂದ್ರೇನ ತಗೋಬೇಡಿ ನಿಧಾನಕ್ಕೆ ಓಡಾಡಿ ಒಂದು ವಾರ ಬಿಟ್ಬಿಟ್ಟು ಬನ್ನಿ ಆಯಿತಾ ಹಾಂ ಒಂದು ವಾರ ಬಿಟ್ಟು ಬಂದ್ಮೇಲೆ ನಿಮಗೆ ಅದು ಏನು ಟ್ರೀಟ್ಮೆಂಟ್ ಮಾಡೋಣ ಎಕ್ಸ್ರೇ ತೆಗೆದ್ಬಿಟ್ಟು ಅದು ನೋಡ್ತೀನಿ ಏನಾಗಿದೆ ಅಂತ ಆಯಿತಾ ಹಾಂ ಆಯ್ತು ಆಯಿತು ಒಳ್ಳೇದಾಗಲಿ ಆಯ್ತು ಓಕೆ